ನೋಡಿರಿ ಈಗ ನಾವು ಬೆಳೆಸುವಂಥ ಸಸ್ಯ ಮತ್ತು ಬಳ್ಳಿಗಳು ಅಂತಂದರೆ ನಮ್ಮ ಮನೆ ಸುತ್ತಮುತ್ತಲೂ ನಾವು ತರಕಾರಿ ಗಿಡಗಳನ್ನು ಹಾಕ್ತೀವಿ ಹೂವಿನ ಗಿಡಗಳನ್ನು ಹಾಕ್ತೀವಿ ಹಣ್ಣಿನ ಗಿಡಗಳನ್ನು ಹಾಕ್ತೀವಿ ಇವು ನಮ್ಮ ದಿನನಿತ್ಯ ಜೀವನಕ್ಕೆ ಅವು ಬೇಕಾಗಿರತಕ್ಕಂಥ ವಸ್ತುಗಳನ್ನ ನಾವು ಏನು ಮಾಡ್ತೀವಿ ಗಿಡಮರಗಳು ಕೊಡ್ತವೆ ಏನು ಗಿಡಮರಗಳ್ನ ಬೆಳೆಸೊಂಥ ಮಯ ಮೊದಲನೇ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಒಳ್ಳೆಯ ಗಾಳಿ ನೆರಳು ಸಿಗಲಿ ಅನ್ನುವಂಥದ್ದು ನಾ ಮೊದ್ಲೇ ನಮ್ಮದು ಬಿಸಿಲು ನಾಡು ಆಗಿರೋದರಿಂದ ಇಲ್ಲಿ ಸಾಕಷ್ಟು ಬಿಸಿಲು ಇರ್ತದೆ ನಮ್ಮಲ್ಲಿ ಎರಡೇ ಕಾಲಗಳು ಬೇಸಿಗೆ ಕಾಲ ಮತ್ತು ಅತಿ ಬೇಸಿಗೆ ಕಾಲ ಹಾಗಾಗಿ ಈ ಬಿಸಿಲಿನಿಂದ ನಾವು ತತ್ತರಿಸ್ಕಂಡು ಹೋಗೀವಿ ಸ್ವಲ್ಪ ಇಲ್ಲಿ ನಮ್ಮ ಮನೆ ಸುತ್ತಮುತ್ತಲೂ ನಾವು ಬೇವಿನ ಮರಗಳನ್ನು ಆಲದ ಮರಗಳನ್ನು ಅರಳಿ ಮರಗಳನ್ನು ಹಾಕ್ತೀವಿ ಯಾಕಂದ್ರೆ ತಂಪನ್ನ ಭಾಳಷ್ಟು ಕೊಡ್ತವೆ ಅನ್ನುವಂಥ ಉದ್ದೇಶದಿಂದ ಮತ್ತು ಇನ್ನು ತರಕಾರಿಗಳಂತ ಹೇಳಿದ್ರೆ ನಮ್ಮ ಶಾಲೇಲಿ ಆಗಿರ್ಬೋದು ಮನೇಲಿ ಆಗಿರ್ಬೋದು ಎಲ್ಲರ ಮನೆಗಳಲ್ಲಿ ನಾನು ಕೂಡ ನಮ್ಮ ಮನೆ ಸುತ್ತಮುತ್ತಲು ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ನಮ್ಮ ಮನೆಗೆ ಉಪಯೋಗ ಆಗುವಂತಹ ಬದನೆಕಾಯಿ ಗಿಡಗಳು ಆಗಿರ್ಬೋದು ಹೀರೇಕಾಯಿ ಬಳ್ಳಿ ಆಗಿರ್ಬೋದು ನುಗ್ಗೆಕಾಯಿ ಗಿಡ ಆಗಿರ್ಬೋದು ಆಮೇಲೆ ಹಾಗಲಕಾಯಿ ಚವಳಿಕಾಯಿ ಟಮಟೋ ಈರುಳ್ಳಿ ಮೆಣ್ಸಿನಕಾಯಿ ಆಲೂಗಡ್ಡೆ ಈ ಥರ ಹತ್ತು ಹಲವು ತರಕಾರಿಗಳನ್ನ ನಾವು ನಮ್ಮ ಮನೆ ಸುತ್ತಮುತ್ತಲೂ ಬೆಳೀತೀವಿ ಹಾಗೆಯೇ ನಮ್ಮ ಹೊಲಗಳಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ ಹೊಲಗಳಲ್ಲಿ ಹುಣಸೆ ಮರ ಇರ್ಬೋದು ಮಲೆನಾಡ ಹುಣಸೆ ಮರ ಇರ್ಬೋದು ಬೇವಿನ ಮರ ಇದವೆ ಹೊಂಗೆ ಮರ ಇದ್ದಾವೆ ತೆಂಗಿನ ಮರಗಳಿದ್ದಾವೆ ಮಾವಿನ ಮರಗಳಿದ್ದಾವೆ ಬಾಳೆ ಹಣ್ಣಿನ್ ಗಿಡಗಳಿದ್ದಾವೆ ಹೀಗೆ ಹತ್ತು ಹಲವು ಹಣ್ಣಿನ ಮರಗಳನ್ನ ನಾವು ಹೊಲಗಳಲ್ಲಿ ನೆರಳಿನ ಉದ್ದೇಶದಿಂದ ಮತ್ತು ನಮ್ಮ ದಿನನಿತ್ಯ ಜೀವ್ನಕ್ಕೆ ಏನು ಉಪಯೋಗ ಆಗತ್ತೆ ಅವೆಲ್ಲ ಸಿಗಲಿ ಅನ್ನೋ ಉದ್ದೇಶದಿಂದ ಗಿಡ ಮರ ಬಳ್ಳಿಗಳನ್ನು ನಾವು ಬೆಳೆಸ್ತಾ ಇದ್ದೀವಿ ಹಾಗೆಯೇ ನಮ್ಮ ಶಾಲೆಗಳಲ್ಲಿ ಬಂದರೆ ನೀವು ನಾವು ಈಗ ಶಾಲೆ ಕಾಂಪೌಂಡ್ ತಡೆಗೋಡೆ ಏನು ಇರುತ್ತೆ ಅದ್ರ ಬಾಜು ಮಕ್ಕಳಿಗೆ ನೆರಳು ಆಟ ಆಡ್ಲಿಕ್ಕೆ ಏನು ಮಾಡಿದೀವಿ ಅಂತ ಹೇಳಿದರೆ ಆಲದ ಮರಗಳನ್ನು ಬೆಳೆಸಿದ್ದೀವಿ ಅರಳಿ ಮರಗಳನ್ನು ಬೆಳೆಸಿದ್ದೀವಿ ತೆಂಗಿನ ಮರಗಳನ್ನ ಬೆಳೆಸಿದ್ದೀವಿ ಸುಬಬಲ್ ಮರಗಳನ್ನು ಬೆಳೆಸಿದ್ದೀವಿ ಬೇವಿನ ಮರಗಳಿದ್ದಾವೆ ಸಾಕಷ್ಟು ಕಣಗಿಲೆ ಹೂವು ಕಣಗಿಲೆ ಹೂ ಇದೆ ಕಣಗಿಲೆ ಕಣಗಿಲೆ ಹೂವು ದಾಸವಾಳ ಹೂ ಕಣಗಿಲೆ ಹೂವು ದಾಸವಾಳ ಹೂವು ಚೆಂಡು ಹೂ ಅಂತೇಳಿ ಬರ್ತವೆ ನೈದಿಲೆ ನಿತ್ಯಪುಷ್ಪ ಮುಸ್ಸಂಜೆ ಮಲ್ಲಿಗೆ ಅಂತೇಳಿ ಬರತ್ತೆ ಜಾಜಿ ಮಲ್ಲಿಗೆ ಅಂತೇಳಿ ಬರುತ್ತೆ ಈ ಎಲ್ಲ ಹೂವಿನ ಮರಗಳನ್ನು ಹಣ್ಣಿನ ಮರಗಳನ್ನು ನಾವು ಹೂವಿನ ಮರಗಳನ್ನು ಹಣ್ಣಿನ ಮರಗಳನ್ನ ನಾವು ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ಬೆಳೆಸ್ತಾ ಇದ್ದೀವಿ ಈ ಹೂವು ಹಣ್ಣು ತರಕಾರಿ ಇವೆಲ್ಲವು ಕೂಡ ಏನು ಆಗ್ತವಪ್ಪ ಅಂತ ಹೇಳಿದ್ರೆ ನಮಗೆ ದಿನನಿತ್ಯ ಜೀವನಕ್ಕೆ ಬೇಕಾಗಿರತಕ್ಕಂಥ ವಸ್ತುಗಳನ್ನು ಕೊಡುತ್ತವೆ ಅದೇ ರೀತಿ ನಮಗೆ ಸಾಕಷ್ಟು ಸಹಾಯವನ್ನು ಕೂಡ ಮಾಡ್ತಾವೆ ಒಟ್ಟಾರೆ ರಸ್ತೆಗಳಲ್ಲಿ ಮನೆ ಹತ್ತಿತ್ರ ಹೊಲಗಳಲ್ಲಿ ಶಾಲೆಗಳಲ್ಲಿ ನಾವು ಈ ರೀತಿ ಹೂವು ಸಸ್ಯಗಳನ್ನ ಬೆಳೆಸ್ತಾನೆ ಇದ್ದೀವಿ ಇದಿಷ್ಟು ಸಸ್ಯ ಮತ್ತು ಬಳ್ಳಿಗಳನ್ನು ಈಗ ನಾವು ಸಾಕಷ್ಟು ಕಡೆ ನೋಡ್ತಾ ಇದ್ದೀವಿ ಬಿಸಿಲು ಜಾಸ್ತಿ ಆಗ್ತಾ ಇದೆ ಈ ಬಿಸಿಲಿನ ಬೇಗೆಯಿಂದ ನಾವೆಲ್ಲರು ಕೂಡ ತತ್ತರಿಸಿ ಹೋಗ್ತಾ ಇದ್ದೀವಿ ಹೀಗೆ ಆಗಬಾರ್ದಪ್ಪ ಅನ್ನೋ ಅಂಥದ್ದು ಏನಾದ್ರೂ ಇದ್ದರೆ ನಮ್ಮ ಮನೆ ಸುತ್ತಮುತ್ತ ಗಿಡ ಮರಗಳನ್ನು ನಾವು ಬೆಳೆಸ್ಬೇಕು ಶಾಲೆಗಳಲ್ಲಿ ಮಕ್ಕಳಿಗೆ ಈಗಿಂದಾನೆ ನಾವು ಒಂದಿಷ್ಟು ಗಿಡ ಮರಗಳನ್ನು ಬೆಳೆಸುವಂತಹ ಒಂದು ಹವ್ಯಾಸವನ್ನು ಗಿಡ ಮರಗಳನ್ನು ಬೆಳೆಸುವಂಥ ಗಿಡ ಮರಗಳ ಮೇಲೆ ಪ್ರೀತಿಯನ್ನು ಮಕ್ಳಿಗೆ ಏನಾದ್ರೂ ಬೆಳೆಸಿ ಉಳಸಿದ್ವಂತ ಹೇಳಿದರೆ ಅವರು ಕೂಡ ತಮ್ಮ ಜೀವನದಲ್ಲಿ ಈ ರೀತಿ ಗಿಡ ಮರಗಳನ್ನು ಬೆಳೆಸ್ಕೊ ಹೋಗ್ತಾರೆ ಉದಾರ್ಣೆಗೆ ಚೀನಾದಲ್ಲಿ ನೋಡಿದಿರಪ್ಪ ಅಂತಂದ್ರೆ ಸಾಕಷ್ಟು ಗಾಳಿಯ ಕೊರತೆ ಇದೆ ದೆಹಲಿಯಲ್ಲಿ ನೋಡ್ತೀರಿ ಅದು ಒಂದು ತಿಂಗಳ್ದಲ್ಲಿ ನಾಲ್ಕು ಐದು ದಿನ ಶಾಲೆಗಳನ್ನು ರಜೆ ಮಾಡ್ತಾ ಇದ್ದಾರೆ ಸಾಕಷ್ಟು ಶುದ್ಧ ಗಾಳಿ ಬರ್ತಾ ಇಲ್ಲ ಅನ್ನುವಂಥ ಉದ್ದೇಶದಿಂದ ಹೀಗೆ ಮುಂದುವರೆದರೆ ಮುಂದೆ ನಮ್ಮ ಮಾನವ ಜನಾಂಗ ಅಥವಾ ಜೀವಿಗಳ ಪರಿಸ್ಥಿತಿ ಸು ತುಂಬ ಕಷ್ಟ ಆಗತ್ತೆ ಕಠಿಣ ಆಗತ್ತೆ ಈ ಹಿನ್ನಲೆಯೊಳಗೆ ನಾವು ಏನು ಮಾಡಬೇಕಪ್ಪ ಅಂತ ಹೇಳಿರೆ ಅತಿ ಹೆಚ್ಚು ಗಿಡ ಮರ ಬಳ್ಳಿಗಳನ್ನು ಸಸ್ಯಗಳನ್ನು ಬೆಳೆಸ್ಬೇಕು ಈಗ ನಾವು ಮಲೆನಾಡನಲ್ಲಿ ನೋಡಿದರೆ ಸಾಕಷ್ಟು ಗಿಡ ಮರಗಳು ಸಿಗ್ತಾವ ನಮ್ದು ಬಿಸ್ಲು ನಾಡು ಆಗಿರೋದರಿಂದ ಇಲ್ಲಿ ಮರ ಗಿಡಗಳ ಸಂಖ್ಯೆ ತುಂಬ ಕಡಿಮೆ ಆಮೇಲೆ ಬೆ ನೇರಳೆ ಹಣ್ಣಿನ ಮರ ಅಂತೇಳಿ ಬರುತ್ತೆ ಬಾರೆ ಹಣ್ಣಿನ ಮರ ಅಂತೇಳಿ ಬರುತ್ತೆ ಇವೆಲ್ಲವೂ ಕೂಡ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ಸರ್ವೇ ಸಾಮಾನ್ಯವಾಗಿ ನೋಡುವಂತಹ ಗಿಡ ಮರಗಳು ಇಲ್ಲಿ ಜಾಲಿ ಮರಗಳು ಅಂತೇಳಿ ಬರ್ತವೆ ನಮ್ಮಲ್ಲಿ ಜಾಲಿ ಮರಗಳು ಅಂದ್ರೆ ಅವನ್ ಮುಳ್ಳಿನ ಗಿಡಗಳು ಅವು ನಾವು ನೀರು ಹಾಕ್ಲಿಲ್ಲ ಅಂದರೂ ಕೂಡ ತಾವೇ ಬೆಳೀತವೆ ಈ ಥರದ್ದು ಮರಗಳು ಕೂಡ ಸಾಕಷ್ಟು ಇದ್ದಾವೆ ಅವುಗಳಿಂದ ನಮಗೆ ಉಪಯೋಗ ಕಡಿಮೆ ಆದ್ರೆ ಹಸಿರು ಕಾಣ್ತವೆ ನಮ್ಮ ಕಣ್ಣಿಗಷ್ಟೇ ಮಣ್ಣು ಗಟ್ಟಿ ಆಗತ್ತೆ ಗಿಡ ಮರಗಳನ್ನು ಬೆಳೆಸೋದರಿಂದ ಮಣ್ಣಿನ ಸವಕಳಿ ಕಡಿಮೆ ಆಕತ್ತಿ ಮತ್ತು ಅಂದ ಈಗ ಅಶೋಕ ಟ್ರೀ ಅಂತೇಳಿ ಬಾ ಅಶೋಕ ಮರ ಅಂತೇಳಿ ಬರ್ತತ್ತಿ ಅವುಗಳನೆಲ್ಲ ನಾವು ಅಂದ ಚಂದಕ್ಕಾಗಿ ಕೆಲವು ಬೆಳೆಸ್ತೀವಿ ಒಟ್ಟಾರೆ ಈ ಗಿಡ ಮರಗಳನ್ನ ಬೆಳಸುದು ಅಂದ ಚಂದಕ್ಕಾಗಿ ಅಲ್ಲ ಅವುಗಳಿಂದ ನಾವು ಏನಾದ್ರೂ ಲಾಭವನ್ನು ಪಡ್ಕೊಳ್ಬೇಕು ಅಥವಾ ಈ ಮಾನವ ಜನಾಂಗಕ್ಕೆ ಅಥವಾ ಜೀವಿಗಳಿಗೆ ಅದರಿಂದ ಏನಾದ್ರೂ ಉಪಯೋಗ ಆಗ್ಬೇಕು ಅನ್ನುವಂತಹ ಒಂದು ಸದುದ್ದೇಶದೊಂದಿಗೆ ನಾವು ಗಿಡ ಮರ ಬಳ್ಳಿಗಳನ್ನು ಬೆಳಸ್ಬೇಕಾಗ್ತತಿ ಈ ರೀತಿ ಸಸ್ಯ ಬಳ್ಳಿಗಳು ಸಾಕಷ್ಟು ಇದ್ದಾವೆ ನಮಗೆ ಗೊತ್ತಿರದೇ ಇರುವಂಥ ಹಲವಾರು ಮರಗಳಿದ್ದಾವೆ ಆ ಥರದ ಗಿಡ ಮರಗಳನ್ನು ಬಳ್ಳಿಗಳನ್ನು ನಾವು ನಾವು ಬೆಳೆಸ್ಬೇಕಾಗ್ತದೆ